ಹಲೋ ಹಾಂ ಹಲೋ ರೀ ಹಾಂ ಹೌದು ರೀ ಸರ್ ಟೇಲರ್ ಷಾಪ್ನವ್ರೇ ಮಾತಾಡ್ತಾ ಇದೀವಿ ಹೇಳಿರಿ ಸರ್

ಹೌದ್ ರೀ ಹಾಂ ಹೌದಾ ರೀ ಹಾಂ ಹಾಂ ಮಾಡೋಣ ತೊಗೊಳಿ ಸರ್ ಹಾಂ ಹಾಂ ಯುನಿಫಾರ್ಮ ಅಂದರೆ ಗರ್ಲ್ಸ್ ಬೇರೆ ಬಾಯ್ಸ್ ಬೇರೆ ಹಾಂ

ನೂರ ಐವತ್ತು ಮಕ್ಳಿಗೆ ಅಂದರೆ ಒಂದು ಫಿಫ್ಟೀನ್ ಡೇಸ್ ಬೇಕು ರೀ ಸರ್ ಹಾಂ ಹದಿನೈದು ದಿವ್ಸ ಕಡಿಮೆ ಹಾಂ ಕಡಿಮೆ ಅಂದರೆ ನಾವೀಗ ಮತ್ತೆ ನಮ್ಮಲ್ಲಿ ಇವ್ರ್ ನಮ್ಮ ಟೇಲರ್ಗಳನ್ನು ಜಾಸ್ತಿ ತೊಗೊಬೇಕಾಗ್ತದೆ ರೀ ನಾವು ನಮ್ಮಲ್ಲಿ ಅವೆಲೇವಲ್ ಇರೋ ಪ್ರಕಾರ ಅಂದ್ರೆ ಹದಿನೈದು ದಿವ್ಸ್ದಲ್ಲಿ ರೆಡಿ ಆಗ್ತದೆ ಆಂ ಹಾಂ ಹೌದ್ ಹೌದ್ ರೀ ಹಾಂ

ಆಂ ಹಾಂ ಮೆಜರ್ಮೆಂಟಾ ಹಾಂ ಹಾಂ ನಾವು ನಮ್ಮ ಷಾಪಿಂದ ಇಬ್ರಿಗೆ ಕಳ್ಸ್ತೀವಿ ರೀ ಸರ್ ಒಬ್ಬರು ಹೆಣ್ಮಕ್ಳಿಗೆ ಹುಡ್ಗಿಯರಿಗೆ ತಗೋತರೆ ಮೆಜರ್ಮೆಂಟ ಆಯಿತು ಒಬ್ಬರು ಹುಡ್ಗುರಿಗೆ ಮೆಜರ್ಮೆಂಟ್ ತಗೋಳಾಗ್ ನಾವು ಬೇಕಾದ್ರೆ ನಾಳೆ ನಿಮ್ಮ ಸ್ಕೂಲಿಗೆ ಇಬ್ರಿಗೆ ಕಳಿಸ್ತೀವಿ ನೀವು ಎಲ್ಲ ಮಕ್ಳದ್ದು ಮೆಜರ್ಮೆಂಟ್ ಅವ್ರು ತೊಗೋತಾರೆ ರೀ ತೊಗೊಂಡು ಬಂದ್ರೆ ಚಾರ್ಜ್ ನೋಡಿರಿ ಸರ ಈಗ ಈಗ ಹುಡ್ಗಿಯರಿಗೆ ಸ್ಕರ್ಟ್ ಇರ್ತದೆ ರೀ ಹುಡ್ಗುರಿಗಂತೂ ಆಫ್ ಆಫ್ ಪ್ಯಾಂಟ್ ಇರ್ತದೆ ಅಲ್ರೀ ಹಾಂ ಅವು ಹಾಂ ಸೇಮ್ ಇಬ್ರಿಗೆ ಅಂತಂದರೆ ಫೋರ್ ಹಂಡ್ರೆಡ್ ಆಗ್ತದೆ ರೀ ಸರ್ ಈಗ ಸ್ಟಿಚಿಂಗ್ ಚಾರ್ಜೇ ಹೆಚ್ಚಾಗ್ಯದಲ್ಲ ರೀ ಸರ್ ಸ್ಟಿಚಿಂಗ್ ಅದರ್ದು ಯಾಕಂದ್ರೆ ಸ್ವಲ್ಪ ಯುನಿಫಾರ್ಮ್ ಅಂದ್ಮೇಲೆ ಎಲ್ಲ ಕಾಲರ ಎಲ್ಲ ಛಲೋ ಹೊಲಿಬೇಕಲ್ಲ ರೀ ಹಂಗಾಗಿ ಹಾಂ ಸ ಹಾಂ ಹಾಂ ಆಯ್ತು ತೊಗೊಳಿ ಸ್ವಲ್ಪ್ ಕಡಿಮೆ ಮಾಡೋಣಂತೆ ತಗೊಳಿ ಏನು ಮಕ್ಕಳಿಗೋಸ್ಕರ ಅಂತಂದರೆ ಒಂದು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಕಡಿಮೆ ಮಾಡೋಣ ತ್ರೀ ಫಿಫ್ಟಿ ಯೇ ಇಲ್ಲ ಇಲ್ಲ ರೀ ಸರ್ ಅದು ಅದರಲ್ಲಿ ಏನು ಕಾಂಪ್ರೊಮೈಸ್ ಇಲ್ಲ ಸರ್ ಹಾಂ ಹೌದಾ ರೀ ಹಾಂ ಹಾಂ ಆಂ ಇಲ್ಲ ಅದು ರೆಡಿಮೇಡ್ ಕ್ವಾಲಿಟಿ ಬೇರೆ ಇರ್ತದೆ ರೀ ಸರ ಹೊಲೆದಿದ್ದು ಭಾಳ ದಿವಸ ಮಕ್ಳಿಗೆ ಬಾಳ್ಕೆ ಬರ್ತದೆ ರೀ ರೆಡಿಮೇಡ್ ಏನಾದರೂ ಬಿಚ್ಚಕಂತ ಹೌದಾ ರೀ ಹಾಂ ಓಕೆ ರೀ ಸರ್ ಹಾಗಾದ್ರೆ ಒಂದು ಐವತ್ತು ರೂಪಾಯಿ ಕಡಿಮೆ ಮಾಡೋಣ ನಾಳೆ ನಮ್ಮ ಷಾಪಿಂದ ಇಬ್ರು ಬರ್ತಾರೆ ಮೆಜರ್ಮೆಂಟ್ ತಗೋಲಿಕ್ಕೆ ನೀವು ಎಲ್ಲ ಕ್ಲಾಸ್ವೈಸ್ ಎಲ್ಲ ಮಕ್ಕಳ್ದು ಮೆಜರ್ಮೆಂಟ್ ಸ್ವಲ್ಪ್ ಎದುರು ನಿಂತು ಕೊಡಿಸ್ರಿ ಮ ಮಕ್ಕಳಿಂದ ತೊಗೊಂಡ್ರು ಅಂದರೆ ಹತ್ತು ಹನ್ನೆರಡು ದಿವ್ಸ್ದಲ್ಲಿ ರೆಡಿ ಆದಮೇಲೆ ನಾವು ನಿಮಗೆ ಫೋನ್ ಮಾಡ್ತೀವಂತೆ ಕಾಲ್ ಮಾಡ್ತೀವಿ